ಹಲೋ ಹಾಂ ನಮಸ್ತೆ ಹೇಳಿ ಮೇಡಮ್ ಏನು ಬೇಕಿತ್ತು ಹೌದೌದು ಇದು ಬಾಲಾಜಿ ನರ್ಸರಿ ಚಿತ್ರದುರ್ಗದಲ್ಲಿ ಏನಾಗಬೇಕಿತ್ತು ನಿಮ್ಮ ಹೆಸ್ರು ಓಕೆ ಹಾಂ ಹೇಳಿ ಹೇಳಿ ಓಕೆ ನಿಮಗೆ ಯಾವ ಥರದ ಗಿಡ ಬೇಕು ಅಂತ ಹೇಳಿದರೆ ಒಳ್ಳೆಯದಿತ್ತು ನಮ್ಮಲ್ಲಿ ಗುಲಾಬಿ ಬೇರೆ ಬೇರೆ ಥರದ್ದು ಗಿಡ ಎಲ್ಲ ಇದೆ ಆಯಿತಾ ಒಳ್ಳೊಳ್ಳೆಯ ಕಲರ್ಸ್ ಇದೆ ನೀವು ಎಷ್ಟು ತಗೊಳ್ತೀರಿ ಅದರ ಮೇಲೆ ನಾನು ನಿಮಗೆ ಒಂದು ಸ್ವಲ್ಪ ಕಡಿಮೆ ಮಾಡಿ ಹೇಳಬೌದು ಆಯಿತಾ ನಿಮಗೆ ಯಾವ ಥರದ ಗಿಡ ಬೇಕು ನಮ್ಮಲ್ಲಿ ಗುಲಾಬಿ ಗಿಡ ಇದೆ ಮತ್ತು ಮನೆ ಎದುರಿಗೆ ಗಾರ್ಡನಿಗೆಲ್ಲ ಬಿಡುವಂಥದ್ದು ಕೆಲವೆಲ್ಲ ಗಿಡಗಳಿವೆ ಮತ್ತು ನಿಮಗೆ ಮರಗಳು ಅಂದರೆ ಅಡಿಕೆ ಗಿಡ ಬೇಕಾದರೂ ತೆಂಗಿನ ಗಿಡ ಬೇಕಾದರೂ ಕೂಡ ನಮ್ಮಲ್ಲಿ ವಿವಿಧ ತಳಿಯ ಗಿಡಗಳೆಲ್ಲ ಕಾಣಸಿಗ್ತದೆ ನಿಮಗೆ ಯಾವ ಥರದ್ದು ಬೇಕು ಅಂತ ಹೇಳಿದರೆ ನಾವು ಆರ್ಡರ್ ಕೊಡ್ತೀವಿ ಹಾಂ ತೆಂಗಿನ ಗಿಡದಲ್ಲಿ ಸಹ ಹಾಂ ನಾವು ನಿಮಗೆ ಅಲ್ಲಿಗೆ ಮನೆಗೇ ಡೆಲಿವರಿ ಮಾಡ್ತೇವೆ ಆದರೆ ನೀವು ಎಷ್ಟು ಜಾಸ್ತಿ ತಗೊಳ್ತೀರಿ ಅದರ ಮೇಲೆ ಡೆಲಿವರಿ ಮಾಡ್ ನಿಮಗೆ ಸ್ವಲ್ಪ ಪರ್ಸಂಟ್ ನಾವು ಡೆಲಿವರಿ ಚಾರ್ಜ್ ಹಾಕ್ತೇವೆ ಹೇಳಿದಷ್ಟು ಅಂದರೆ ತುಂಬ ಹಾಕುವುದಿಲ್ಲ ನೀವು ಯಾವ್ಯಾವ ಥರ ತಳಿಯ ಗಿಡ ತಗೊಳ್ತೀರಿ ನೋಡಿ ಅದರ ಮೇಲೆ ನೋಡ್ಕೊಂಡು ನಾವು ನಿಮಗೆ ಎಮೌಂಟನ್ನು ಹಾಕ್ತೇವೆ ನಮ್ಮ ನಮ್ಮಲ್ಲಿ ಉತ್ತಮ ತಳಿಯ ತೆಂಗು ಅಡಿಕೆ ಮತ್ತು ಕಾಳುಮೆಣಸು ಏಲಕ್ಕಿ ಈ ಥರದ್ದು ಗಿಡಗಳು ಕೂಡ ಇದೆ ಆಯಿತಾ ಇದು ಕಡಿಮೆ ದರದಲ್ಲಿ ದೊರೆಯುತ್ತದೆ ಮತ್ತು ನಿಮಗೆ ಸ್ವಲ್ಪ ಕಸಿ ಗುಲಾಬಿ ಎಲ್ಲ ಬರ್ತದಲ್ಲ ಅದೆಲ್ಲ ಸ್ವಲ್ಪ ನಾವು ಅದಕ್ಕೆ ದುಡ್ಡು ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ತದೆ ಅದು ನೀವು ಎಷ್ಟು ಕೊಡ್ತೀರಿ ಅದರ ಮೇಲೆ ನಾವು ನೋಡಿಕೊಂಡು ತಗೊಂಡು ಹೋಗ್ತೀರಿ ಅದರ ಮೇಲೆ ನೋಡಿಕೊಂಡು ನಾವು ಸ್ವಲ್ಪ ಡಿಸ್ಕೌಂಟ್ ಮಾಡಿ ನಿಮಗೆ ಕೊಡ ಆದಷ್ಟು ಬೇಗನೆ ಹೇಳಿ ಏನಂತ ಹೇಳಿ ಯಾವಾಗ ಬರ್ತೀರಾ ಅಂತ ಒಂದು ಒಂದು ಒಂದು ಒಂದು ಟೈಮಲ್ಲಿ ನೀವು ಬಂದು ನೋಡಿ ನೋಡಲಿಕ್ಕೆ ಬರ್ಬೌದು ಇಲ್ಲಿ ಹೇಗಿದೆ ಯಾವ ಥರದ್ದು ಗಿಡ ಇದೆ ಅಂತ ನೋಡ್ಕೊಂಡು ಹೋಗ್ಬೋದು ಓಕೆ ಸರಿ